ನಮ್ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಅವರಿಗೆ ನಾವು ಟ್ರೀಟ್ ಮಾಡೋ ರೀತಿ ತುಂಬಾನೇ ಖುಷಿ ಕೊಡುತ್ತೆ ಪ್ರತಿ ಸರ್ತಿ ತಿರುಗ ಮತ್ತೆ ಬರಬೇಕು ಅನ್ನೋ ಹಾಗೆ ಇರುತ್ತೆ ನಾನು ಅವ್ರಿಗೆ ನಮ್ಮ ನಮ್ಮನೆ ಕಡೆಯಿಂದ ತುಂಬ ವಿಧ ವಿಧವಾದ ಒಳ್ಳೆಯ ರೀತಿಯಿಂದ ಅವ್ರಿಗೆ ನೋಡ್ಕೊಳ್ಳೋದಾಗಿರ್ಬೋದು ಅವ್ರಿಗೆ ಊಟೋಪಚಾರದಲ್ಲಿ ಮೇಯ್ನ್ ಅವ್ರಿಗೆ ಇಷ್ಟ ಆಗೋ ರೀತಿ ನಡ್ಕೊಳ್ಳೋದಾಗಿರ್ಬೋದು ಅವ್ರಿಗೆ ಯಾವುದೇ ರೀತಿ ಒಂದು ಬೆಳಗ್ಗೆ ಊಟ ಮಧ್ಯಾಹ್ನದ ಊಟ ರಾತ್ರಿ ಊಟ ತುಂಬ ಡಿಫ್ ಡಿಪ್ರೆಂಟಾಗಿ ಮಾಡಿ ಅವರಿಗೆ ಒಂದು ಆತಿಥ್ಯನ ಚೆನ್ನಾಗಿ ನಡ್ಕೊತೀವಿ ಬೆಳಗ್ಗೆ ಹೊತ್ತು ಸ್ಪೆಷಲ್ ಅಂದಾಗ ಇಡ್ಲಿ ಮಾಡಿರ್ಬೋದು ಇಡ್ಲಿ ಜೊತೆ ಸಾಂಬರು ಮತ್ತು ವಡೆ ಕಾಯಿ ಚಟ್ನಿ ಮಾಡೋದು ಅಥವಾ ದೋಸೆ ಆಲುಗಡ್ಡೆ ಪಲ್ಯ ಅದ್ರ ಜೊತೆ ಚಟ್ನಿ ಮಾಡೋದಾಗಿರ್ಬೋದು ಪಡ್ಡು ಅದ್ರ ಜೊತೆ ಚಟ್ನಿ ಇದನ್ನ ಮಾಡೋದಾಗಿರ್ಬೋದು ಅದಲ್ಲದೇ ನಾವು ಅವಲಕ್ಕಿ ಮಿರ್ಚಿ ಈ ಥರ ಮಾಡೋದಾಗಿರ್ಬೋದು ಅದ್ರ ಜೊತೆ ಕೆಲವೊಮ್ಮೆ ಮಂಡಕ್ಕಿ ಒಗ್ಗರಣೆ ಈ ಥರ ಆಗಿರ್ಬೋದು ಅದರ ಜೊತೆ ಆಲೂಗಡ್ಡೆ ಉಳ್ಳಾಗಡ್ಡಿ ಬಜ್ಜಿ ಈ ಥರಯೆಲ್ಲ ಮಾಡ್ತೀವಿ ಅಷ್ಟೇ ಅಲ್ಲದೆ ಹ ಮಧ್ಯಾಹ್ನದ ಊಟ ಅಂತ ಬಂದರೆ ರ್ ಚಪಾತಿ ಪಲ್ಯ ಆಲೂಗಡ್ಡೆ ಪಲ್ಯ ಅಥವಾ ಕ್ಯಾಬೇಜ್ ಪಲ್ಯ ರೊಟ್ಟಿ ಅಂತ ಬಂದರೆ ಹೆಸರ್ ಕಾಳು ಮಡಿಕೆ ಕಾಳು ಉಳ್ಳಿ ಹುರಳಿ ಹುರ್ಳಿ ಕಾಳು ಸುಮಾರು ಥರ ಮಾಡ್ತೀವಿ ಪಲ್ಯನು ಕೂಡ ಹಿರೇಕಾಯಿ ಬೆಂಡೇ ಕಾಯಿ ಸೋರೆ ಕಾಯಿ ಬದ್ನೇಕಾಯಿ ಬದನೆ ಎಣ್ಣೆ ಬದನೆ ಕಾಯಿ ಅಂತ ಕೂಡ ಮಾಡ್ತೀವಿ ಈ ರೀತಿ ಸುಮಾರು ಅಡಿಗೆಗಳ್ನ ಮಾಡಿ ಬಡಿಸ್ತಾರೆ ಇನ್ನು ರಾತ್ರಿ ರಾತ್ರಿ ಯಾವ್ದಾದರೂ ಒಂದು ಪಾಯಸ ಅಥವಾ ಶಾವಿಗೆ ಪಾಯಸ ಅಥವಾ ಕೇಸರಿ ಬಾತು ಅಥವಾ ಶಾ ಏನಂದರೆ ಏನು ಸಜ್ಕ ಆಗಿರ್ಬೋದು ಗಸ್ಗಸೆ ಪಾಯಸ ಅಕ್ಕಿ ಹುಗ್ಗಿ ಅಥವಾ ಗೋದಿ ಹುಗ್ಗಿ ಬೂಂದಿ ಹಬ್ಬದಲ್ಲಿ ವಿಷಯ ವಿಶೇಷವಾಗಿ ಬೂಂದಿ ಮತ್ತು ಮ್ಯಾಂಗೋಯಿಂದ ನಾವು ಶಿಕರಣೆ ಅಂತ ಮಾಡ್ತೀವಿ ಅದು ಕೂಡ ಹೋಳಿಗೆಯಲ್ಲಿ ಒಬ್ಬಟ್ಟು ಸಾಂಬಾರು ಮಾಡುವಾಗ ಮತ್ತು ಹೋಳ್ಗೆಯೆಲ್ಲ ಹಾಕೊಂಡ್ ತಿನ್ನೋಕ್ಕೆ ತುಂಬಾ ರುಚಿ ರುಚಿಯಾಗಿರುತ್ತೆ ಶಿಕರಣೆ ಅದನ್ನು ಕೂಡ ಮಾಡ್ತೀವಿ ರಾತ್ರಿ ವೇಳೆ ಮೊಸರಿಂದ ಅಚ್ ಮಜ್ಜಿಗೆ ರೆಡಿ ಮಾಡಿರ್ತೀವಿ ಅವರಿಗೆ ತಾಂಬೂಲ ಕೂಡ ರೆಡಿ ಮಾಡಿರ್ತಾರೆ ಹಪ್ಳ ಮಸಾಲೆ ಹಪ್ಳ ಸಂಡ್ಗೆ ಚಕ್ಲಿ ಕೋಡ್ಬಳೆ ಖಾರಾ ಬೂಂದಿ ಖಾರ ಧಾನಿ ಮಿಚ್ಚರ್ ಈ ಥರಯೆಲ್ಲ ವಿವಿಧ ವಿವಿಧ ರೀತಿಯಲ್ಲಿ ಅವರಿಗೆ ಆತಿಥ್ಯ ಸತ್ಕಾರ ಇರುತ್ತೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಮತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಹಬ್ಬಗಳಲ್ಲಿ ಜಾಸ್ತಿ ಇದನ್ನ ನಾವು ಅತಿಥಿಯವ್ರಿಗೆ ಮಾಡಿ ಮಾಡಿ ಕೊಡುತ್ತೇವೆ ಆ ಅಷ್ಟೇ ಅಲ್ಲದೇ ಉಪ್ಪಿಟ್ಟು ನಮ್ಮ ಕಡೆ ಫೇಮಸ್ಸು ಬೆಳಗ್ಗೆ ಉಪ್ಪಿಟ್ಟು ಖಾರ ಮಂಡಕ್ಕಿ ಅದ್ರ ಜೊತೆ ತುಂಬ ರುಚಿಯಾಗಿರುತ್ತೆ ಯಾರಾದರೂ ಅತಿಥಿಗಳು ಬಂದರೆ ಸಾಕು ಬೆಳಗ್ಗೆ ನಾವು ಮಾಡೋದು ರವೆ ಉಪ್ಪಿಟ್ಟು ಅದ್ರ ಜೊತೆ ಖಾರ ಮಂಡಕ್ಕಿ ಮಿರ್ಚಿ ಉಳ್ಳಾಗಡ್ಡಿ ಬಜ್ಜಿ ಈ ಥರ ಮಾಡ್ತೀವಿ ಇಲ್ಲ ಮಂಡಕ್ಕಿ ಒಗ್ಗರಣೆ ಮಿರ್ಚಿ ಈ ಥರ ಮಾಡ್ತೀವಿ ಇಲ್ಲ ಅವಲಕ್ಕಿನ ಮಾಡ್ತೀವಿ ತುಂಬ ರುಚಿಯಾಗಿರುತ್ತೆ ಆಮೇಲೆ ಪಾಲಕ್ ಸಾಂಬರು ಬೇಳೆ ಸಾಂಬರು ತರಕಾರಿ ಸಾಂಬರು ಈ ರೀತಿ ವಿವಿಧ ರೀತಿಯಲ್ಲಿ ಸಾಂಬರು ಮಾಡಿರೋದಾಗಿರ್ಬಹುದು ಈ ಥರಯೆಲ್ಲ ಮಾಡ್ತಾ ಇರ್ತೀವಿ ಆ ರೀತಿ ಮಾ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಏನೇ ಐಟಮ್ ಮಾಡಿದಾಗು ಹಬ್ಬ ಹರಿದಿನಗಳಲ್ಲಿ ನಾವು ಬಾಳೆ ಎಲೆ ಊಟ ಸುತ್ತಲೂ ಎಲ್ಲಾ ಗೆಸ್ಟ್ ಕುತ್ಕೊಂಡು ಮನೆಯವ್ರು ಕುತ್ಕೊಂಡು ಎಲ್ಲಾ ಪದಾರ್ಥನ ಬಡ್ಸ್ಕೊಂಡು ತಿನ್ನೋ ಮಜಾನೇ ಬೇರೆ ಆ ವಿವಿಧ ರೀತಿಯ ರೊಟ್ಟಿ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಪಲ್ಯ ವಿಧ ವಿಧವಾದ ಪಲ್ಯಗಳು ಮತ್ತು ತುಪ್ರಿ ಕಾಯಿ ಬಜ್ಜಿ ಆಲೂ ಬಜ್ಜಿ ಈರುಳ್ಳಿ ಬಜ್ಜಿ ಮೆಣ್ಸಿನ್ಕಾಯಿ ಮಿರ್ಚಿ ಅದ್ರ ಜೊತೆ ಪುಂಡಿ ಪಲ್ಯ ಚಟ್ನಿ ಮೆಂತ್ಯ ಸೊಪ್ಪು ತರಕಾರಿ ಗಜ್ಜರಿ ಕೋಸಂಬರಿ ಪಲ್ಯ ಅದ್ರ ಜೊತೆ ಕಡಲೆ ಪುಡಿ ಚಟ್ನಿ ಗುರಾಳ್ ಪುಡಿ ಚಟ್ನಿ ಮಾವಿನ್ಕಾಯಿ ಉಪ್ಪಿನಕಾಯಿ ನಿಂಬೆ ಹಣ್ಣು ಉಪ್ಪಿನಕಾಯಿ ಉಪ್ಪು ಮಜ್ಜಿಗೆ ಹಾಲು ಪಾನಕ ಈ ಥರ ಎಲ್ಲಾದನ್ನು ಟ್ರೀಟ್ ಮಾಡ್ತೀವಿ ಅದಾದ್ಮೇಲೆ ಅನೇಕ ರೀತಿ ಆತಿಥ್ಯ ರಾತ್ರಿ ಊಟ ಅಂತ ಅಂತ ಬಂದರೆ ಸಾಕು ಅವರಿಗೆ ತೃಪ್ತಿಕರವಾದಂತಹ ಭಕ್ಷ್ಯ ಭೋಜನಗಳು ಒಬ್ಬಟ್ಟು ಕಡಬು ಕಡಲೆ ಚಿಕ್ಕಿ ಶೇಂಗಾ ಹೋಳ್ಗಿ ಎಳ್ಳು ಹೋಳ್ಗಿ ಲಡ್ಡು ಈ ಥರಯೆಲ್ಲ ವಿವಿಧ ರೀತಿಯ ಖಾದ್ಯಗಳನ್ನ ಅಂಟುಂಡೆ ಮೊ ಮೋತಿ ಚೂರು ಲಡ್ಡು ಈ ಥರಯೆಲ್ಲ ರೆಡಿ ಮಾಡ್ತೀವಿ ಕರ್ಚಿಕಾಯಿ ಕಜ್ಜಾಯ ಮತ್ತು ಗಾರ್ಗಿ ಅಂತ ಮಾಡ್ತಾರೆ ನಮ್ಮಲ್ಲಿ ಗೋದಿ ಹಿಟ್ಟಿನಿಂದ ಗಾರ್ಗಿ ಸ್ವೀಟು ಅದು ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಪ್ಳ ಅಂತ್ರೂ ಭಾರಿ ಟೇಸ್ಟಾಗಿರತ್ತೆ ಮಾಡುವಂಥ ಸಾಂಬರು ಐದು ದಿವಸ ಮಿಕ್ಕಿದ್ದರೂ ಕೂಡ ತಿನ್ನೋದನ್ನ ಅದು ಕೆಡೋದಿಲ್ಲ ಅಷ್ಟು ರುಚಿ ರುಚಿಯಾಗಿ ಸಾಂಬರು ಮಾಡ್ತಾರೆ ಅದನ್ನ ಐದು ದಿವಸ ಕೂಡ ಇಟ್ಟು ತಿಂತಾರೆ ಅದನ್ನ ಒಬ್ಬಟ್ಟು ಸಾಂಬರು ಕರಿತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆ ಇಡ್ಲಿಯಲ್ಲಿ ಮಾಡುವಂಥ ಸಾಂಬರು ಆಗಿರ್ಬೋದು ಮಾರ್ನಿಂಗ್ ನಾಷ್ಟಕ್ಕೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ನಾವು ಮಾಡುವಂಥ ಇಷ್ಟೆಲ್ಲ ಪದಾರ್ಥಗಳನ್ನ ಅತಿಥಿಗಳು ಬಂದರೆ ಹೋಗೋಕ್ಕೆ ಮನ್ಸು ಬರಲ್ಲ ಆ ರೀತಿಯಾದ ಒಂದು ಆತಿಥ್ಯ ಇರತ್ತೆ ಇಷ್ಟೆಲ್ಲ ಭಕ್ಷ್ಯ ಭೋಜನಗಳಿರುತ್ತೆ ಪ್ರತಿ ಒಂದು ರುಚಿ ರುಚಿಯಾದ ಒಂದು ಖಾದ್ಯಗಳಾಗಿರ್ಬೋದು ಖಾರದ ಊಟಗಳಾಗಿರ್ಬೋದು ಅದ್ರ ಜೊತೆ ಮ ಪಲಾವು ಪಲಾವು ಮಾಡ್ತೀವಿ ಮಧ್ಯಾಹ್ನದೊತ್ತು ಹುಣಸೆ ಚಟ್ನಿ ಅಂತ ಮಾಡ್ತಾರೆ ಹುಣ್ಸಿ ಟಕ್ ಅಂತ ಕರಿತಾರೆ ಅದು ಕೂಡ ತುಂಬ ರುಚಿಯಾಗಿರುತ್ತೆ ಉಪ್ಪಿಟ್ಟಲ್ಲಾಗಿರ್ಬೋದು ಅನ್ನ ಸಾಂಬರಲ್ಲಾಗಿರ್ಬೋದು ಅದನ್ನ ತುಂಬ ತಿನ್ನಲಿಕ್ಕೆ ರುಚಿ ರುಚಿ ಅನ್ಸುತ್ತೆ ಈ ರೀತಿಯಾಗಿ ಅನೇಕ ಒಂದು ರೀತಿಯಲ್ಲಿ ವಿವಿಧ ವಿವಿಧವಾಗಿ ಅಷ್ ಅತೀ ರುಚಿಕರವಾದ ಅಡಿಗೆಯನ್ನ ಮಾಡ್ತಾರೆ ಮಧ್ಯಾಹ್ನದ ಊಟ ರಾತ್ರಿಯ ಊಟ ಬೆಳಗ್ಗೆಯ ಊಟ ನೆನ್ಸ್ಕೊಂಡರೆ ಬಾಯಲ್ಲಿ ನೀರು ಬರಬೇಕು ಅದನ್ನ ಊಟ ಊಟಕ್ಕೋಸ್ಕರನೇ ಹುಟ್ಟಿದ್ದೀವಿ ಅನ್ಸ್ಬೇಕು ಅಷ್ಟೊಂದು ರುಚಿಯಾಗಿ ಮಾಡ್ತಾರೆ ಅತಿಥಿಗಳು ಬಂದಾಗ ಆ ಊಟನೇ ಜಾಸ್ತಿ ಇನ್ನು ಹೆಚ್ಚೆಚ್ಚು ಊಟ ಮಾಡಕ್ಕಾಗತ್ತೆ ಕೂಡು ಕುಟುಂಬ ಥರ ಆಗಿ ಉಣ್ಣಲಿಕ್ಕೆ ಇನ್ನು ಮಜಾ ಬರುತ್ತೆ ಈ ಥರಯೆಲ್ಲ ಆತಿಥ್ಯ ನಾನು ಮಾಡ್ತೀವಿ ನಮ್ಮನೆಯಲ್ಲಿ